ಬಾವಿಯಲ್ಲಿ ನೀರನ್ನು ಹೇಗೆ ಸೇದುತ್ತೀವೆಂದರೆ ಹಗ್ಗ ಹಗ್ಗಕ್ಕೆ ಬಿಂದಿಗೆಯೋ ದಬ್ಬರಗೆ ಏನಾದರೂ ಕಟ್ಟಿ ಬಾವಿಗೆ ಬಿಟ್ಟು ನಾವು ನೀರನ್ನು ಸ್ ಸ್ ಎಳ್ಕೊತೀವಿ ಹಗ್ಗದಿಂದ ಬಿಂದಿಗೆಗೆ ಕಟ್ಟಿಬಿಟ್ಟು ಹಗ್ಗದಿಂದ ನೀರನ್ನ ಮೇಲೆ ಎಳ್ಕೊಂತೀವಿ ಈಗ ಈಗಿನ ಕಾಲದಲ್ಲಿ ಜಾಸ್ತಿ ವಿದ್ಯುತ್ ಮೋಟಾರ್ಗಳನ್ನೇ ಜಾಸ್ತಿ ಬಳಸ್ತಾ ಇರೋದು ಏಕೆಂದ್ರೆ ಆಗಿನ ಕಾಲದಲ್ಲಿ ಬಾವಿಗಳು ಇದ್ದವು ತುಂಬ ಮನೆ ಮನೆ ಊರಿಗೊಂದು ಬಾವಿ ಊರಿಗೆ ಆದ್ರೂ ಒಂದು ಬಾವಿಗಳಿರೋವು ಒಂದು ಎರಡು ಮೂರು ಹೀಗೆ ಬಾವಿಗಳಿವೆ ಏಕೆಂದರೆ ಅವಾಗ ಜಾಸ್ತಿ ನೀರು ಅದರಿಂದಾನೇ ಕುಡಿಯೋದಕ್ಕಾಗ್ಲಿ ಬೇರೆ ಉಪ್ಯೋಗ್ಸೋಕ್ಕಾಗ್ಲಿ ಬಟ್ಟೆ ವಾಷು ಪಾತ್ರೆ ತೊಳ್ಯೋದಕ್ಕಾಗ್ಲಿ ಬಟ್ಟೆ ಒಗ್ಯೋದಕ್ಕಾಗ್ಲಿ ಜಾಸ್ತಿ ಬಾವಿಯಿಂದಲೇ ಸೇದ್ಕೊಂಡ್ಬರ್ತಾ ಇದ್ದರು ಈಗ ಈಗ ಹಂಗಿಲ್ಲ ಎಲ್ಲ ಸ್ ಮನೆ ಎಲ್ಲ ಮನೇಲ್ಲೇ ಸಂಪ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ವಿದ್ಯುತ್ ಮೋಟಾರನ್ನ ಇಕ್ಕಿ ನೀರು ಎಷ್ಟು ಬೇಕೋ ಆಚೆಗ್ ಹೊಡ್ಕಂತಾರೆ ಒಳಕ್ಕೂ ಕೂಡ ಹಂಗೆ ಟ್ಯಾಂಕರ್ಗಳು ಟೌನ್ಗಳಲ್ಲೆಲ್ಲಾ ಟ್ಯಾಂಕರು ಇಲ್ಲ ಓನ್ ಬೋರನ್ನ ಕೊರ್ಸಿರ್ತಾರೆ ಟ್ಯಾಂಕರ್ಗಳನ್ನ ಕಳಸ್ತಾರೆ ಟ್ಯಾಂಕರ್ಗೆ ಇಷ್ಟು ಅಂತ ಪೇ ಮಾಡಿಬಿಟ್ಟು ಟ್ಯಾಂಕರಿಂದ ನೀರನ್ನ ಬ ಬಿಡಿಸ್ಕೊತಾರೆ ಅವಾಗ ಹಂಗಲ್ಲ ಅವಾಗ ಬಿಂದಿಗೆ ಅನಾ ಹಗ್ಗಕ್ಕೆ ಬಿಂದಿಗೆ ಕಟ್ಬಿಟ್ಟು ಬಾವಿಯಿಂದ ಎಳ್ಕೊಂತಿದ್ರು ಈಗಲೂ ಒಂದೊಂದು ಹಳ್ಳಿಗಳಲ್ಲಿ ಬಾವಿಗಳು ಇದ್ದಾವೆ ಈಗ ಅಂದರೆ ಬೇರೆ ಪ್ರಪ ಬೇರೆ ಕಂಟ್ರಿ ಅವ್ರಿಗೆ ಇದು ಹೊಸ್ದಾಗ್ ಕಾಣುತ್ತೆ ಬಾವಿ ಅಂದರೆ ಎಷ್ಟು ಚೆನ್ನಾಗಿದೆ ನೋಡು ಆದರೆ ನಮಗೆ ಹಾಂಗಲ್ಲ ಬಾವಿ ಅಂದರೆ ಕಾಮನ್ ಆಗೋಗಿದೆ ಹಳ್ಳಿಗಳ ಸೈಡು ಅದನ್ನೇ ಜಾಸ್ತಿ ಉಪ್ಯೋಗ್ಸೋದು ಏನ್ಕರಾ ಆಗಲಿ ಇದನ್ನ ವಿದ್ಯುತ್ ಮೋಟಾರ್ನ ಹೇಗೆ ಬಳಸಬೇಕು ಅಂದರೆ ಅದಕ್ಕೆ ಕರೆಂಟ್ ಸ್ವಿಚ್ ಗೆ ಸ್ವಿಚ್ ಹಾಕಿ ಆ ಮೋಟ್ರನ ನೀರ ಒಳಕ್ಕೆ ಇಕ್ಕಿ ಆಚೆಗೆ ಹೊಡಿತೀವಿ ನಾವು ಮೋಟ್ರು ನಮ್ಮದು ಬೋರ್ ಇರೋದರಿಂದ ಬೋರ್ಗೆ ಡೈರೆಕ್ಟ್ ಕನೆಕ್ಷನ್ ಕೊಟ್ಟಿದ್ದೀವಿ ಬೋರಲ್ಲಿ ಹಾನ್ ಮಾಡಿದ್ರೆ ಅದು ಸಂಪೊಳಕ್ಕೆ ತುಂಬುತ್ತೆ ತುಂಬ ಉಪಯೋಗ ಇದೆ ವಿದ್ಯುತ್ ಮೋಟಾರಿಂದಲೂ ಅದು ಈಗ ಜಾಸ್ತಿ ಯೂಸ್ ಮಾಡೋದೇ ಮೋಟರ್ಸ ವಿದ್ಯುತ್ ಮೋಟರ್ಸನ್ನೇ ಜಾಸ್ತಿ ಯೂಸ್ ಮಾಡೋದು ಈಗ ಬಾವಿಗಳು ಜಾಸ್ತಿ ಇಲ್ಲ ಎಲ್ಲ ಡೆಮೋಲಿಶ್ ಮಾಡ್ಬಿಟ್ಟಿದ್ದಾರೆ ಜಾಸ್ತಿ ಬಾವಿಗಳು ಹಳ್ಳಿಗಳ ಸೈಡು ಎಲ್ಲೋ ಒಂದೊಂದು ಇರುತ್ತೆ ಅಷ್ಟೆ ಬಾವಿಗಳು ಇರೋದರಿಂದ ಜಾಸ್ತಿ ಈಗ ಮೋಟರ್ಸೇ ಯೂಸ್ ಆಗೋದು ಯೂಸ್ ಆಗೋದು ಹಾಗಾಗಿ ಜಾಸ್ತಿ ಈಗ ಮೋಟರ್ ಸಿಟಿಗಳ ಸೈಡ್ ಎಲ್ಲ ಮೋಟರ್ಸ್ ವಿದ್ಯುತ್ ಮೋಟರ್ಸನ್ನ ಬಳಸ್ತಾ ಇದ್ದಾರೆ ಹಳ್ಳಿಗಳ ಸೈಡ್ ಒಬ್ರೊಬ್ರೂ ಬಾವಿ ಇಕ್ಕೊಂಡಿದ್ದಾರೆ ಬಾವಿಗಳು ಇದ್ದಾವೆ ಒಬ್ರೊಬ್ಬರು ಮುಚ್ಚಾಕಿದ್ದಾರೆ ಹೀಗೆ